ಬೇರೆ ನಗರಗಳಲ್ಲಿ ವಿದ್ಯಾರ್ಥಿಗಳು ಶಾಲೆಗಳಿಗೆ ಮತ್ತು ಹೈ ಸ್ಕೂಲುಗಳಿಗೆ ಹೇಗೆ ಹೋಗುತ್ತಾರೆ ಬೇರೆ ನಗರಗಳಲ್ಲಿ ಅಂದರೆ ಹಳ್ಳಿ ಮತ್ತು ಪಟ್ಟಣಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಬಸ್ಗಳ ಮುಖಾಂತರ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಹೋಗುತ್ತಾರೆ ಪ್ರತಿನಿತ್ಯದ ಬಸ್ಸುಗಳು ಇರುತ್ತವೆ ಅಂತಂದರೆ ಪ್ರತಿದಿನವೂ ಬಸ್ಸುಗಳು ಸರ್ಕಾರಿ ಬಸ್ಸುಗಳು ಮತ್ತು ಪ್ರವೇಟ್ ಬಸ್ಸುಗಳು ಇದ್ದೇ ಇರುತ್ತವೆ ಹಾಗೆಯೇ ಈಗ ಸ್ವಲ್ಪ ಸ ದಿನಗಳ ನ ಹಿಂದಿನ ನಂತರ ಗೌರ್ಮೆಂಟಿಂದ ಬಸ್ಸು ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡೋದರಿಂದ ಹೆಚ್ಚಾಗಿ ಮೊದಲಿಗಿಂತ ಹೆಚ್ಚು ಬಸ್ಗಳು ಜಾಸ್ತಿ ರಶ್ಶಾಗುತ್ತಿವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಇದರಿಂದ ತೊಂದರೆಯಾಗುತ್ತಿದೆ ಹಾಗೆಯೇ ಅತ್ಯುತ್ತಮ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಪಡೆಯುವುದು ಅಷ್ಟು ಕಷ್ಟವೇ ಅತ್ಯುತ್ತಮ ಶಿಕ್ಷಣ ಗುಣಮಟ್ಟವನ್ನು ಪಡೆಯುವುದು ಅಷ್ಟು ಕಷ್ಟವೇನಲ್ಲ ಏಕೆಂದರೆ ಹಳ್ಳಿಗಳಲ್ಲಿಯೂ ಕೂಡ ಇವಾಗ ಇವಾಗಿನ ಒಂದು ದಿನಮಾನಗಳಲ್ಲಿ ಹೆಚ್ಚಾಗಿ ಐ ಸ್ಕೂಲುಗಳು ಮತ್ತು ಪ್ರಾಥಮಿಕ ಶಾಲೆಗಳು ಕಂಡುಬರುತ್ತದೆ ಹಾಗಾಗಿ ಪ್ರ ಒಂದು ಶಿಕ್ಷಣ ಪಡೆಯುವುದು ಅಷ್ಟು ಕಷ್ಟವೇನಲ್ಲ ಆದರೆ ಬೇರೆ ಸಿಟಿಗಳಿಗೆ ಹೋಗಿ ಬೇರೆ ಪಟ್ಟಣಗಳಿಗೆ ಹೋಗಿ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ಬಸ್ಸುಗಳನ್ನು ಹಿಡಿದು ತಮ್ಮ ತಮ್ಮ ಸಮಯಗಳಿಗೆ ಇರುವ ಕಾಲೇಜುಗಳಿಗೆ ಸೇರಿ ಕಷ್ಟವನ್ನ ಸ ವಿದ್ಯಾಭ್ಯಾಸವನ್ನ ಪಡೆದು ಅಷ್ಟು ಕಷ್ಟವೇನಲ್ಲ ಹಾಗೆಯೇ ಸರ್ಕಾರದಿಂದ ಇನ್ನು ಹೆಚ್ಚಿನ ಬಸ್ಸುಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗೋಸ್ಕರ ನೀಡಬೇಕು ಮತ್ತು ಈ ಬಸ್ಸುಗಳ ಒಂದು ಅನುಕೂಲ ಮಾಡಿಕೊಡುವುದರಿಂದ ವಿದ್ಯಾರ್ಥಿಗಳಿಗೆ ಆದಷ್ಟು ಉಪಯೋಗವಾಗುತ್ತದೆ ಹೇಗೆಂದರೆ ಒಂದು ಸಮಯಕ್ಕೆ ತಕ್ಕಂತೆ ಬಸ್ಸುಗಳು ಅವರವರ ಕಾಲೇಜಿನ ಸಮಯಕ್ಕೆ ತಕ್ಕಂತೆ ಬಸ್ಸುಗಳು ಬಂದರೆ ವಿದ್ಯಾರ್ಥಿಗಳು ಬೇಗನೇ ಅವರ ಶಾಲಾ ಕಾಲೇಜುಗಳನ್ನು ಮುಟ್ಟಬಹುದು ಮತ್ತು ಶಿಕ್ಷಣವನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾಗಬಹುದು ಹೀಗೆಯೇ ಒಂದು ಹೇಳಬಹುದು ಆದರೆ ಇದಕ್ಕೆ ಇರುವ ಸವಾಲುಗಳೆಂದರೆ ಅಂತಹ ಒಂದು ದೊಡ್ಡ ಸವಾಲುಗಳೇನಿಲ್ಲ ಈಗಿನ ಒಂದು ಹಳ್ಳಿಯಲ್ಲಿರುವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮ ಶಿಕ್ಷಣ ಪಡೆಯುವ ಒಂದು ಸಮಾಜ ಸೃಷ್ಟಿಯಾಗಿದೆ ಹಾಗಾಗಿ ಇದಕ್ಕೆ ಸವಾಲುಗಳೆಂದು ಏನು ಇಲ್ಲ ಎಂದು ಹೇಳಬಹುದು